ಹಾಂ ಹಲೋ ಹೇಳಿ ಹಾಂ ಹೇಳಿ ಹಾಂ ಹೌದಾ ಯಾವುದು ಕರ್ನಾಟಕ ಕರ್ನಾಟಕದಲ್ಲಿ ಪಿಲಿಕುಳ ಉಂಟು ನಿಮಗೆ ಹತ್ತಿರ ನೀವು ಎಲ್ಲಿಯವರು ಉಡುಪಿಯವ್ರಾ ಅಥವಾ ಆಚೆ ಸೈಡ್ ಬೇರೆ ಸೈಡ್ ಅವರಾ ಹಾಂ ಹತ್ತಿರ ಇದ್ದೀರಾ ಹಾಂ ಹಾಗಾದರೆ ನಿಮಗೆ ಪಿಲಿಕುಳ ಹತ್ತಿರ ಉಂಟು ಮತ್ತು ನಿಮಗೆ ದೂರ ಹೋಗಬೇಕಂತ ಹೇಳಿದರೆ ಮೈಸೂರು ಝು ಉಂಟು ಮೈಸೂರು ಮತ್ತು ನಾಗರಹೊಳೆ ಎಲ್ಲ ಉಂಟು ಹಾಂ ಹೌದು ಹಾಂ ಹೌದು ಆಯಿತು ಬನ್ನಿ ಅಲ್ಲಿ ನಿಮಗೆ ಎಂಟ್ರನ್ಸ್ ಫೀಸ್ ಒಂದು ತ್ರಿ ಹಂಡ್ರೆಡ್ ಹಾಗೆ ಉಂಟು ಸ್ಟೂಡೆಂಟ್ ಇದ್ದರೆ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಆಗ್ತದೆ

ಹಾಂ ಹೌದು ಹೇಳ್ತೇವೆ ಅಂದರೆ ಯಾವ ಪ್ರಾಣಿ ಹೇಗೆ ಉಂಟು ಮತ್ತು ಅದರದ್ದು ಏಜ್ ವಯಸ್ಸು ಎಷ್ಟಾಗಿದೆ ಮತ್ತು ಅದು ಯಾವುದು ಮೂಲ ಎಲ್ಲಿಂದ ಬಂದದ್ದು ಅಂತ ಅದೆಲ್ಲ ನಾವು ಹೇಳ್ತೇವೆ ಮಕ್ಕಳಿಗೆ ಸಹ ನಾವೇ ಹೇಳ್ತೇವೆ ಒಂದು ಮೂರು ಕಿಲೋಮೀಟರ್ ಇರ್ಬೌದು ಹಾಂ ನಿಮಗೆ ಮಿಡ್ಲಲ್ಲಿ ನಿಮಗೆ ಟೆಂಪಲ ದೇವಸ್ಥಾನ ಎಲ್ಲ ಉಂಟು ಸಿಕ್ತದೆ ಹೋಗುವಾಗ ಪಿಲಿಕುಳಕ್ಕೆ ಹೋಗುವ ರೂಟು ದಾರಿಯಲ್ಲಿ ಊಟದ ವ್ಯವಸ್ಥೆಯೆಲ್ಲ ನಾವೇ ಮಾಡ್ತೇವೆ ಹಾಂ ಹೌದು ಹಾಂ ಆಯಿತು ಹಾಂ ಹೌದಾ ಹಾಂ ಆಯಿತು ಬರ್ಬೌದು ಹಾಂ ಹಾಂ ಹಾಂ ಅಲ್ಲಿಯೇ ಇದ್ರ ಗೇಟ್ ತನಕ ಸಹ ಬರ್ತದೆ ಹಾಂ ಹಾಂ ಹಾಂ ಹೌದು ಹೌದು ಹಾಂ ನೋಡ್ಕೊಳ್ತೇವೆ ನಾವು ಮಕ್ಕಳಂದರೆ ಎಷ್ಟು ಅದು ಹಾಂ ಸ್ಕೂಲ್ ಅವರಾ ಹೈ ಸ್ಕೂಲ್ ಅವರಾ ಹಾಂ ಹೌದಾ ಹಾಂ ಆಯಿತು ಬರ್ಬೋದು

ಹಾಂ ಹೌದು ಮಾಡ್ತೇವೆ ಹಾಂ ಹಾಂ ಆಯಿತು